ಹಾಂ ಸರ್ ಹೇಳಿ ಹಾಂ ಸರ್ ಹೇಳಿ ಹೌದಾ ಎಷ್ಟು ಜನ ಬರ್ತೀರಾ ನೀವು ಎಷ್ಟು ಗಾಡಿ ಬೇಕಿತ್ತು ಹಾಂ ಅದೇ ಸರ್ ನಮ್ಮಲ್ಲಿ ಬುಲೆಟ್ ಇದೆ ಬುಲೆಟು ತ್ರೀ ಫಿಫ್ಟಿ ಇದೆ ಮತ್ತೆ ಜಿ ಟಿ ಸಿಕ್ಸ್ ಹಂಡ್ರೆಡ್ ಇದೆ ಸರ್ ಸಿಕ್ಸ್ ಫಿಫ್ಟಿ ಹಾಂ ಅದು ಬಿಟ್ಟರೆ ನಮ್ದು ಇನ್ನು ಅಪ್ಪಚ್ಚಿ ಇದೆ ಗಾಡಿ ಹಾಂ ಕೆ ಟಿ ಎಮ್ ಗಾಡಿ ಇದೆ ಸರ್ ಹಾಂ ಸರ್ ಡೊಮಿನಾರು ಇದೆ ಸರ್ ಬುಲೆಟು ಈ ಕಡಿಮೆ ಅಂಡ್ರೆಡ್ ಸಿ ಸಿ ಒನ್ ಫಿಫ್ಟಿ ಸಿ ಸಿದು ಯಾವ್ದೂ ಇಲ್ಲ ಸ್ಕೂಟಿ ಇದೆ ಸರ್ ಇನ್ನು ಆ್ಯಕ್ಟಿವ್ ಒಂಡಾ ಇದೆ ಅದೇ ನಿಮ್ಗೆ ಎಷ್ಟು ಗಾಡಿ ಬೇಕಿತ್ತು ಹಾಂ ಸರಿ ಓಕೆ ಅಂದ್ರೆ ನಾವು ಅಂದರೆ ತುಮ್ಕೂರು ಡಿಸ್ಟಿಕ್ ಒಳಗೆ ಕೊಡ್ತೀವಿ ಸರ್ ನಮ್ಮ ಗಾಡಿನ ಹಾಂ ಅದೇ ನಾವು ಪೆಟ್ರೋಲ್ ಎಲ್ಲ ನಾವೇ ಫಿಲ್ ಮಾಡ್ಕೊಡ್ತೀವಿ ಫುಲ್ ಟ್ಯಾಂಕು ನೀವು ವಾಪಸ್ ಬಿಡ್ಬೇಕಾರೆ ತಿರ್ಗಿ ಫುಲ್ ಟ್ಯಾಂಕ್ ಮಾಡ್ಬಿಟ್ಟು ಕೊಡ್ಬೇಕು ಗಾಡಿನ ಬುಲೆಟ್ ಬಂದು ಅದೇ ಸರ್ ಬುಲೆಟ್ ಬನ್ಬುಟ್ಟು ಒಂದು ದಿವ್ಸಕ್ಕೆ ಬಾಡಿಗೆ ನು ಒಂದೂವರೆ ಸಾವಿರ ವಿತ್ ಹೆಲ್ಮೆಟು ಎಲ್ಲ ಗಾಡಿಗೆಲ್ಲ ಇನ್ಶೂರೆನ್ಸಿರುತ್ತೆ ಆದರೆ ನೀವೇನಂದರೆ ನಮಗೆ ಫುಲ್ ಅಡ್ವಾನ್ಸ್ ಕೊಡಬೇಕು ಹಾಂ ಅಡ್ವಾನ್ಸ್ ಅದೇ ಸರ್ ನೀವು ಎಷ್ಟು ದಿನ ಮಾ ಹೋಗ್ತೀರ ಅನ್ನೋದನ್ನ ಇದು ಮಾಡಬೇಕು ಇವಾಗ ನಿಮ್ಗೆ ನಾವು ಮೂರು ದಿವಸ ನಾಲ್ಕು ದಿವಸ ಬೇಕು ಅಂದರೆ ಅರ್ದದು ಅಡ್ವಾನ್ಸ್ ಮುಂಚೆಯೇ ಪೇ ಮಾಡಿರಬೇಕು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡಿರುವ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇದ್ದರೆ ಮಾತ್ರ ಕೊಡೋದು ಸರ್ ನಾವು ಗಾಡಿ ಹಾಂ ಓಕೆ ಸರ್ ಯಾವತ್ತು ಬರ್ತೀರಾ ನೀವು ಹೌದಾ ಓಕೆ ಎಷ್ಟು ದಿನ ನೀವು ಹೋಗೋದು ಸರಿ ಸರಿ ಓಕೆ ಸರ್ ಹಂಗಾರೆ ಬನ್ನಿ ನಾಳೆ ನಿಮಗೆ ಅಡ್ರೆಸ್ ಕಳಸ್ತೀವಿ ನಿಮಗೆ ಆ ಅಡ್ರೆಸ್ಸಿಗೆ ಬನ್ನಿ ಎಲ್ಲ ನಾನು ಏನು ಹೇಳದ್ನೋ ಆ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ನೀವು ಕೊಡಿ ಹಾಂ ಓಕೆ ಸರ್ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ತಗೊಂಡ್ಬನ್ನಿ ಸ